ಈಗಿನದು ಭಾರತದ ಆರೋಗ್ಯ ಕ್ಷೇತ್ರ ಸ್ಥಿತಿ ಹ್ಯಾಂಗದ ಅಂದ್ರೆ ಸರ್ಕಾರ ಭಾಳ ಹಣ ಬಿಡುಗಡೆ ಮಾಡುತ್ತದೆ ಆದರೆ ರಾಜಕಾರಣಿಗಳು ಅದು ಸರಿಯಾಗಿ ಜನರಿಗೆ ಕರೆಕ್ಟ್ ಸೌಲಭ್ಯ ಸಿಕ್ತಾನೆಯಿಲ್ಲ ಅದರಿಂದ ಜನರು ಭಾಳ ಸಮಸ್ಯೆಗೆ ಒಳಗಾಗಿ ತಮ್ದು ಆರೋಗ್ಯ ಸ್ಥಿತಿಯನ್ನು ಮತ್ತೆ ಮನಸ್ಥಿತಿಯನ್ನು ಕಳೆದುಕೊಳ್ಳೋ ಪರಿಸ್ಥಿತಿ ಬಂದಿದೆ ಹ್ಯಾಂಗ ಅಂದರೆ ಈ ಕರೋನ ಟೈಮಿನಾಗೆ ದುನೇಯ್ದು ಕರೋನ ಬಂತು ಸರ್ಕಾರ ಕೋಟಿ ಕೋಟಿ ರೊಕ್ಕ ಬಿಡುಗಡೆ ಮಾಡಿತು ಆದರೆ ಕೆಲವರಿಗೆ ಅದರ ಹಾಸ್ಪಿಟಲ್ ಸೌಲಭ್ಯವೂ ಸರಿಯಾಗಿ ಸಿಗಲ್ದೇ ಅನೇಕ ಜನ ಜನರು ಪ್ರಾಣನೂ ಕಳೆದ್ಕೊಂಡಾರ ಇದರಿಂದ ಅವರ ಕುಟುಂಬಗಳು ಬೀದಿಗೆ ಬಂದಾವ ಉದಾಹರಣೆ ತಗೊಂಡ್ರೆ ನಮ್ಮನೆ ಬಳಿ ಒಬ್ಬರು ಗರೀಬರಿದ್ದರು ಅವರ ಮನೆಯವ್ರಿ ಮನೆಯವ್ರಿಗೆ ಕರೋನ ಬಂದಿತ್ತು ಕರೋನದಿಂದ ಅವರಿಗೆ ಹಣ ಸಿಗಲಿಲ್ಲ ಸರ್ಕಾರದಿಂದ್ಲೂ ಸಲಹೆಯಿಂದ ಸೌಲಭ್ಯ ಸಿಗ್ತದೆ ಅನ್ನೊಂಥದ್ದು ಸರ್ಕಾರದವರು ಕೊನೆಗೂ ಇದು ಹಾಕಿದರು ಹಾ ಸರ್ಕಾರದವರು ಕೊನೆಗೂ ಅದು ಸಹಕಾರ ಅವರಿಗೆ ಎಷ್ಟು ತೀರಿಸ್ಕೊಂಡರು ಡಾಕ್ಟ್ರುಸೂ ಅಷ್ಟು ತೀರಿಸಿಕೊಂಡ್ರು ಯಾಕಂದ್ರೆ ಅವರಿಗೆ ಒಟ್ಟು ಒಟ್ಟು ಬೆಡ್ ಸಿಕ್ಕರೆ ಇಂಜೆಕ್ಷನ್ ಸಿಗಲ್ಲ ಸಿಂಜುಕ ಸಿಗಲ್ಲಿದ್ದರೆ ಬೆಡ್ ಸಿಗಲ್ಲಾಯಿತು ಊಟ ಸಿಗಲ್ಲಾಯಿತು ಎಷ್ಟೋ ಒಂದು ಹದಿನೈದು ದಿನ ಮನೆಗೆ ಹಾಸ್ಪಿಟಲ್ಗೆ ತಿರುಗಿ ತಿರುಗಿ ತಿರುಗಿ ಟಕಾಸ್ ಟಕಾಸ್ ಹೋಯಿತು ಆಮೇಲೆ ಆ ಮನುಷ್ಯನದ್ದು ಜೀವವೇ ಹೋಯಿತು ಆ ಕಡೆ ಅದರಿಂದ ಅವರ ಮನೆ ಪರಿಸ್ಥಿತಿ ಎಷ್ಟು ಖರಾಬ್ ಆಗಿದೆ ಆಕಿ ಹೆಣ್ಮಗಳು ಕೂಲಿ ಮಾಡತ್ತಾಳ ದಿನ ನಾಲ್ಕು ಮಕ್ಕಳಿಗೆ ಪಾರ್ಗುಳಿಗೆ ಬೀ ದಂಧ್ಯಾಗ ಕರ್ಕೊಂಡು ನಡೆದಾಳ ಅದು ಶಾಲೆಗೆ ಹೋದರೆ ಒಂದರ್ವಿ ಸಿಕ್ರು ಉಡೋಕೆ ಸಿಗಲ್ಲೇದು ಉಡೋಕ್ಕೆ ಸಿಕ್ಕರು ಆರ್ಬಿ ಸಿಗಲೆದು ಪರಿಸ್ಥಿತಿ ಭಾಳ ಭಾಳ ಖರಾಬ್ ಆಗ್ಯದ ಆಯ್ತು ಇದರಿಂದ ಅದಕ್ಕೆ ಭಾರತದ ಆರೋಗ್ಯ ಕ್ಷೇತ್ರ ಇನ್ನು ಭಾಳ ಭಾಳ ಸುಧಾರಣೆ ಆಗಬೇಕು ಇದ್ರ ಸಲಕ ಸರ್ಕಾರ ಏನು ಮಾಡಬೇಕು ಭಾಳ ಭಾಳ ಎಲ್ಲ ಯೋಜನೆಗಳನ್ನು ತಂದು ಎಲ್ಲ ಮಾಡಿ ಗರೀಬ್ ಜನರಿಗೆ ಹೆಲ್ಪ್ ಸಿಗಪ್ಲೆ ಮಾಡ್ಬೇಕು ಇದರಿಂದ ಈಗೇನು ಮಾಡ್ಬೇಕು ನೋಡಿರಿ ಎಲ್ಲ ಪರಿಸ್ಥಿತಿ ಭಾಳ ಭಾಳ ಖರಾಬ್ ಖರಾಬ್ ಅವ

ಅದು ಮತ್ತೊಂದು ಅಲ್ಲಿ ನಮ್ಮ ಊರಾಗ ಭೀ ಹೀಗೆ ಅವ್ರಿಗೆ ಅವ್ರಿಗೆ ಭೀ ಕೊರೋನ ಬಂದಿತ್ತು ಸರ್ಕಾರ ಟ್ರೀಟ್ಮೆಂಟ್ ಸಿಗುತ್ತಂತ ಹೇಳ್ಯಾರಂತ ಯಾರೋ ಚಂದ ಚಂದ ಕೊಡ್ಲತ್ತಾರ ಅಂತ ಹೇಳಿದ್ದಾರೆ ಆ ಹೋದ್ರೆ ಆ ಮನುಷ್ಯ ಒಟ್ಟು ಟೋಟಲೀ ಡಾಕ್ಟ್ರ್ ಬಂದು ಮುಟ್ಲಕ್ಕ ರೆಡಿ ಇಲ್ಲ ನರ್ಸ್ ಬಂದು ಕೇಳಾಕ ರೆಡಿ ಇಲ್ಲ ಅಡ್ಮಿಟ್ ಮಾಡೋಕೆ ಸಮೇತ ರೆಡಿ ಇಲ್ಲ ಅಲ್ಲಿ ಗೇಟಿನ ಬಳಿ ಒಂದು ಗಂಟೆ ಎರಡು ಗಂಟೆ ನಿಂತು ನಿಂತು ನಿಂತು ಒಂದು ಪೂರ ಒಂದು ದಿನಾನೆ ನಿಂತು ನಾವು ಪೂರಾ ಅಲ್ಲಿ ನಿಂತು ನಿಂತೇ ಲಾಸ್ಟಿಗೆ ಬೆಡ್ ಸಿಗಲ್ಸಿಕ ನೆಲದ ಮೇಲೆ ಹಾಸಿಗೆ ಹಾಕೊಂಡು ಇವರ ಮನೇದು ಹಾಸಿಗೆ ತೊಗೊಂಡು ಹೋಗ್ಯಾರ ಬೆಡ್ ಶೀಟ್ ತಗೊಂಡು ಹಾಕೊಂಡು ಟ್ರೀಟ್ಮೆಂಟು ಬರ್ಬಾದು ಸಿಗಲ್ಲೇ ಹೋಯಿತು ಮತ್ತು ಸಿಗಲ್ಸಿಲಕ ಅವರು ಹಾಸ್ಪೆಟಲಿಂದ ಬಂದು ಸರ್ ಪ್ರೈವೇಟ್ ಹಾಸ್ಪಿಟಲ್ದಾಗ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದಾರ ಆ ಮನುಷ್ಯ ಸರಿಯಾಗ್ಯಾನ ಖರೆ ಆ ಮನೆ ರೊಕ್ಕ ಸಹ ಇಲ್ಲ ಇವ್ರು ಆದ್ರೆ ರೊಕ್ಕ ಇದ್ವು ಹೋಗಿ ರಿಪೇರಿ ಮಾಡ್ಕೊಂಡು ಬಂದರು ಇವರು ರೊಕ್ಕ ಇಲ್ದತಿ ಏನು ಮಾಡಿದರು ಪಾಪ ಈ ಮನುಷ್ಯಂದು ಪಾಪ ಈಕಿ ಗಂಡ ಸತ್ತೇ ಹೋದನು

ಏನು ಮಾಡಬೇಕು ನೋಡಿರಲ್ಲ ಹೀಗೆ ಭಾರತ ಸರ್ಕಾರ ಆರೋಗ್ಯ ಸ್ಥಿತಿ ಮಾಡಬೇಕಾದ್ರ ಇದಕ್ಕೆ ಹ್ಯಾಂಗ ಮಾಡ್ಬೇಕು ಅನ್ನೋ ನಮ್ಮ ಸರ್ಕಾರ ಬೇಕಾರ ಬೇಕಾರ ಬೇಕಾರ ಬೇಕಾರ ಅದ ಅಕ್ರಿ ಬೇಕಾರ ಅದ ಒಟ್ಟು ಹಣ ಬಿಡುಗಡೆ ಮಾಡಿತು ಖರೆ ಅದು ಯಾರು ಜನ್ರಿಗೆ ಸಿಗ್ಲತ್ತದ ಎಲ್ಲಿ ಸಿಗ್ಲತ್ತದ ಅಂತ ನೋಡಲ್ದು ಏನು ಮಾಡ್ಯಾರ ಬಜೆಟ್ ಕಳಿಸ್ತಾನೇ ಇರ್ತದ ಗರೀಬ್ರಿಗೆ ಅಂತ ಕಳ್ಸಿದ ಅದು ಗರೀಬ್ರಿಗೆ ಸಿಗಲ್ಲದು ಏನು ಸಿಗಲ್ದೋ ಒಂದು ಇಂಜೆಕ್ಷನ್ ಸಿಗಲ್ದು ಒಂದು ಡಾಕ್ಟರ್ಸ್ ಕರೆಕ್ಟ್ ನೋಡಲ್ರು ಒಂದು ನರ್ಸ್ ಕರೆಕ್ಟ್ ನೋಡಲ್ರು ಒಂದು ಬೆಡ್ ಸಿಗಲ್ದು ಬರೋಬ್ಬರಿ ಏನೂ ಸಿಗಲ್ದು ನೋಡ್ರಿ ಹೆರ ಭಾಳ ಹೈರಾಣ್ ಅದೆ ಎಲ್ಲ